ನಮಸ್ತೆ ಸರ್ ಸರ್ ನಾವು ಹಿರಿಯೂರಿಂದ ಬಂದು ಬರ್ತಾ ಇರೋದು ಬಂದಿರೋದು ಸರ್ ನನ್ನ ಮಗನೊಬ್ಬನ್ನ ಒಂಬತ್ತನೇ ತರಗತಿ ಅವನದ್ದು ಮುಗಿದಿದೆ ಎಸ್ ಎಸ್ ಎಲ್ ಸಿಗೆ ನಾನು ಅವನ್ನ ನಿಮ್ಮ ಶಾಲೆಗೆ ಸೇರಿಸ್ಬೇಕು ಅಂತ ಇದ್ದೀನಿ ಸರ್ ಸರ್ ಅಲ್ಲಿ ಸೇರ್ಸೋದಕ್ಕೆ ಶುಲ್ಕ ಎಷ್ಟು ಸರ್ ಸರ್ ಅಲ್ಲಿ ಮಕ್ಕಳ ಒಟ್ಟು ಸಂಖ್ಯೆ ಎಷ್ಟಿದೆ ಸರ್ ಸರ್ ಶಿಕ್ಷಕರ ಸಂಖ್ಯೆ ಸರ್ ಸರ್ ಮಕ್ಳಿಗೆ ಸೇರಿಸಿದ್ರೆ ಇವಾಗ ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತಾ ಸರ್ ನಿಮ್ಮ ಸ್ಕೂಲಲ್ಲಿ ಹೌದಾ ಸರ್ ಹೌದಾ ಸರ್ ಮಕ್ಳಿಗೆಲ್ಲಾ ತುಂಬ ಚೆನ್ನಾಗಿ ಶಿಸ್ತು ಎಲ್ಲ ಚೆನ್ನಾಗಿ ಕಲಿಸ್ತೀರಾ ಸರ್ ಶಿಕ್ಷಕರೆಲ್ಲ ತುಂಬ ಚೆನ್ನಾಗಿ ಶಾಲೆಗಳನ್ನ ಮಾಡ್ತಾರಾ ಸರ್ ಹಾಂ ಸರಿ ಸರ್ ನಾವು ದಾಖಲಾತಿ ಆಗೋದಕ್ಕೆ ಏನೇನು ಪತ್ರಿಕೆಗಳನ್ನು ಕೊಡಬೇಕು ಸರ್

ಹಾಂ ಸರ್ ಹಾಂ ಸರಿ ಸರ್ ಸರ್ ಯಾವಾಗ ಬರಬೇಕು ಸರ್ ನಾವು ಸೇರೋದಕ್ಕೆ ಸರ್ ಅಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ತೊಂದ್ರೆಗಳು ಇರೋದಿಲ್ವಾ ಸರ್ ತುಂಬ ಹುಷಾರಾಗೀ ನಿಮ್ಮ ಮಕ್ಳನ್ನು ನೋಡ್ಕಂತೀರಾ ಸರ್ ಅಂದರೆ ಊಟದ್ದು ಇರ್ಬೌದು ನೀರಿಂದು ಇರ್ಬೌದು ಸರಿ ಸರ್ ಆಯಿತು ಮತ್ತೆ ಸರ್ ಅಲ್ಲಿ ಇವಾಗ ಅಡಿಗೆಯವ್ರು ಅವ್ದ್ರಿಂದ ಏನಾದ್ರು ಮಕ್ಕಳಿಗೇನಾದ್ರು ತೊಂದರೆ ಆಗ್ಬೋದಾ ಈ ಊಟಕ್ಕೆ ಕೊಡ್ಬೇಕಾದ್ರಾಯಿತು ಅಲ್ಲಿನ ಶೌಚಾಲಯಗಳೆಲ್ಲ ಚೆನ್ನಾಗಿದೆಯಾ ಮಕ್ಳನ್ನ ಮಕ್ಳು ಮೇಲೆ ಯಾವ್ದೇ ರೀತಿಯ ದೌರ್ಜನ್ಯಗಳು ನಡೆಯೋದಿಲ್ಲವಾ ಸರ್ ಹಾಂ ಹೌದ ಸರ್ ಹಾಗಾದರೆ ಸರಿ ಸರ್ ನನ್ನ ಮಗನ್ನ ಕರ್ಕೊಂಡು ನಾನು ನಿಮ್ಮ ಶಾಲೆಗೆ ಬರ್ತೀನಿ ಸರ್ ಹಾಂ ಸರಿ ಸರ್ ಧನ್ಯವಾದಗಳು ಸರ್